ಸರ್ ನೀವು ಹೇ ಕೇಳಿದ ಪ್ರಶ್ನೆ ತುಂಬ ಸಮಂಜಸವಾಗಿದೆ ಹಾಗೂ ಉಪಯುಕ್ತವಾಗಿದೆ ನೀವು ಹೇಳಿದ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಹೇಳಿದ್ದಿರಿ ಕ್ಷಮಿಸಿ ಆ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಮುಗಿಸಲು ಸಾಧ್ಯವಾಗಲಿಲ್ಲ ಏಕೆಂದರೆ ನಾವು ಬೇರೆ ಕೆಲಸದಲ್ಲಿ ನಿರತರಾಗಿದ್ಧೆವು ಏಕೆಂದರೆ ಅದು ಅನಿವಾರ್ಯವಾಗಿ ಬಂದಿದ್ದ ಕೆಲಸವಾದ್ಧರಿಂದ ಆ ಕೆಲಸಕ್ಕೆ ಬೇಗ ಪ್ರಾಮುಖ್ಯತೆಯನ್ನು ಕೊಡಬೇಕಾಗಿತ್ತು ಆದ್ಧರಿಂದ ಆ ಕೆಲಸವನ್ನು ಮುಗಿಸಿ ನಂತರ ನಿಮ್ಮ ನೀವು ಹೇಳಿದ ಕೆಲಸವನ್ನು ನಾವು ನಿಮಗೆ ಮಾಡಿ ಮುಗಿಸಿ ಕೊಡುವೆವು ದಯವಿಟ್ಟು ಕ್ಷಮಿಸಿ ನಿಮ್ಮ ಕೆಲಸವನ್ನು ಸರಿಯಾದ ಸಮಯಕ್ಕೆ ಮಾಡಲಾಗಲಿಲ್ಲ